ನಾನು ಆನ್ಲೈನ್ನಲ್ಲಿ ಒಂದು ಫೋನನ್ನು ಖರೀದಿ ಮಾಡಿದ್ದೇನೆ ಅದರ ಹೆಸರು ಸ್ಯಾಮ್ಸಾಂಗ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೊಬೈಲು ನೋಡಲು ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಇದೆ ಕ್ಯಾಮ್ರಾ ತುಂಬ ಕ್ಲಿಯರಿದೆ ಭಾಳ ಚೆನ್ನಾಗಿ ಕಾಣಿಸುತ್ತದೆ ನನ್ನ ತಮ್ಮ ಬ್ರದರಿಗೂ ಸಮೇತ ಅದನ್ನೇ ಕಳಿಸಿದ್ದೇನೆ ಮೊಬೈಲನ್ನು ಕೊಡಿಸಿದ್ದೇನೆ ಅವನೂ ಕೂಡ ಅದನ್ನೇ ಯೂಸ್ ಮಾಡ್ತಿದ್ದಾನೆ ಸ್ಕೂಲಲ್ಲಿ ಏನೇ ಹೋಮರ್ಕ್ ಇದ್ರೂ ಎಲ್ಲ ಆನ್ಲೈನಲ್ಲಿ ವರ್ಕ್ ಮಾಡ್ತಾನೆ ನಮ್ಮ ಫ್ರೆಂಡ್ಸ್ಗಳಿಗೂ ಸಮೇತ ಕೊಡಿಸಿದೀನಿ ಈಗಿನ ಇದರಲ್ಲಿ ಮೊಬೈಲ್ ಫ್ ತುಂಬ ಇಂಪಾರ್ಟೆಂಟು ಎಲ್ಲರಿಗೂ ಮೊಬೈಲ್ ಬೇಕೇ ಬೇಕು ಎಲ್ಲರೂ ಯಾವಾಗ ನೋಡಿದ್ರೂ ಫೋನಗೇ ಮಾತಾಡ್ತಿರ್ತಾರೆ ಏನಾರೂ ಎಮರ್ಜೆನ್ಸಿ ಇದ್ದರೆ ಫೋನಲ್ಲೆ ಮಾತಾಡ್ಬೋದು ಹಾನ್ಲೈನಲ್ಲಿ ಏನಾರೂ ಬುಕ್ ಮಾಡಿ ತರ್ಸ್ಕಬೋದು ಡ್ರಸ್ ಆಗಲಿ ಜುವೆಲ್ಲರ್ಸಿ ಏನಾದ್ರು ತರ್ಸ್ಕಬೋದು ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಮೊಬೈಲ್ ತುಂಬ ಇಂಪಾರ್ಟೆಂಟು ಕೆಲವರಂತೂ ಮೊಬೈಲಲ್ಲಿ ಮಾತಾಡ್ತನೇ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತನೇ ಇರ್ತಾರೆ ಫೋನಲ್ಲಿ ಒಬ್ಬೊಬ್ಬರು ಫೋನಲ್ಲಿ ಜಾಸ್ತಿ ಮಾತಾಡೋದೇ ಇಲ್ಲ ಶಾಪಿಂಗ್ ಅಂತೂ ಶಾಪಿಂಗ್ ಮಾಡ್ತನೇ ಇರ್ಬೋದು ನನಗೆ ಕೂ ನಾನೂ ಕೂಡ ಎರಡು ಮೂರು ಸಲ ಶಾಪಿಂಗ್ ಮಾಡ್ತನೇ ಇರ್ತೀನಿ ಮೊಬೈಲಲ್ಲಿ ವಾರದಲ್ಲಿ ತುಂಬ ಚೆನ್ನಾಗಿದೆ ಮೊಬೈಲು ಎಲ್ಲ ಎಲ್ಲಿ ಯಾರಿಗಾರ ಎಮರ್ಜೆನ್ಸಿ ಕಾಲ್ ಮಾಡಬೇಕಂದ್ರೆ ಕಾಲ್ ಮಾಡಿ ಕರ್ಸ್ಬೋದು ಅವ್ರಿಗ್ ಫುನಃ ರೀಚಾರ್ಜ್ ಮಾಡ್ಬೋದು ಫೋನ್ಪೇ ಯೂಸ್ ಮಾಡ್ಬೋದು ಗೂಗಲ್ಪೇ ಯೂಸ್ ಮಾಡ್ಬೋದು ಫೇಸ್ಬುಕ್ಕು ವಾಟ್ಸಪ್ಪು ತುಂಬ ಚೆನ್ನಾಗಿದೆ ಮೊನ್ನೆ ಕೂಡ ನಮ್ಮ ಬ್ರದರಿಗೆ ವಿಡಿಯೋ ಕಾಲ್ ಮಾಡಿದ್ದೆ ತುಂಬ ಕಂಫರ್ಟಬಲ್ ಆಗಿ ಕಾಣಿಸ್ತಿದೀಯ ಮ ಅಣ್ಣ ನೀನು ಚ ತುಂಬ ಚೆನ್ನಾಗಿದೆ ಮೊಬೈಲು ನನಗೂ ಈ ಥರದ್ದು ಒಂದು ಕೊಡಿಸು ಅಂದ ಆದರೂ ಕೊಡ್ಸಿದೆ ಅವ್ನಿಗೆ ಒಂದು ಮೊಬೈಲ್ ಕೊಡ್ಸಿದೆ ಅವನೂ ಇವಾಗ ಅದನ್ನೇ ಯೂಸ್ ಮಾಡ್ತಿದಾನೆ ಡೈಲಿ ವಿಡಿಯೋ ಕಾಲ್ ಮಾಡ್ತಿರ್ತಾನೆ ನಾನೂ ವಿಡಿಯೋ ಕಾಲಲ್ಲೇ ಇರ್ತೀನಿ ಯಾವಾಗ್ಲು ತುಂಬ ಚೆನ್ನಾಗಿದೆ ಮೊಬೈಲ್ ಈಗಿನ ಇದರಲ್ಲಿ ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ